ಹೌದು ಯಾವುದೇ ಪದಾರ್ಥಗಳಿಲ್ಲದಿದ್ದರೂ ನಾನು ಸದಾ ಒಂದು ತಿನಿಸನ್ನು ಮಾಡಲು ಇಷ್ಟಪಡುತ್ತೇನೆ ಅದು ಏನೆಂದರೆ ರಾಗಿ ರೊಟ್ಟಿ ಅಡುಗೆ ಮನೆಯಲ್ಲಿ ಅಡುಗೆ ಮಾಡಲು ಯು ಯಾವುದೇ ರೀತಿಯ ತರಕಾರಿ ಇರಬೋದು ಬೇಳೆಕಾಳು ಇಲ್ಲದ ಸಮಯದಲ್ಲಿ ಹಸಿವಾದಾಗ ನಾನು ದಿನನಿತ್ಯವೂ ರಾಗಿ ರೊಟ್ಟಿಯನ್ನು ತಿನ್ನುತ್ತೇನೆ ಆ ರಾಗಿ ರೊಟ್ಟಿಯನ್ನು ಮಾಡಲು ರಾಗಿಗೆ ರೊಟ್ಟಿಗೆ ಏನಿದೆ ಹೆಚ್ಚಿದ ಕ್ರಮೇಣವಾಗಿ ಈರುಳ್ಳಿ ಮೆಣಸು ಜೀರಿಗೆ ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ಕಲ್ಸಿ ಹಿಟ್ಟನ್ನು ತವಾ ಮೇಲೆ ಹಾಕಿ ಇಟ್ಟು ಮಾಡಿ ತಿನ್ನುತ್ತಿದ್ದರೆ ಆಹಾ ಒಂಥರ ಸ್ವರ್ಗ ಸುಖ ಯಾವುದೇ ಪದಾರ್ಥಗಳಿಲ್ಲದ ಸಮಯದಲ್ಲೂ ಹಸಿವಾದಾಗ ನಮಗೆ ಸಿಗುವುದು ಎಂದರೆ ಕೇವಲ ರಾಗಿ ರೊಟ್ಟಿ ಈ ರಾಗಿ ರೊಟ್ಟಿ ಕೇವಲ ನಮ್ಮ ಕರ್ನಾಟಕದಲ್ಲಿ ಹಳ್ಳಿಯ ಜನರು ಯಥೇಚ್ಛವಾಗಿ ಮಾಡಿ ತಿನ್ನುತ್ತಾರೆ